ನಮ್ಮ ಕಡೆ ಏನಿಲ್ಲಾಂದ್ರೆ ಜಾಸ್ತಿ ಗ ಭತ್ತವೇ ಬೆಳೆಯೋದು ಈ ಕಡೆ ಎಲ್ಲ ನೀರಾವರಿ ಪ್ರದೇಶ ಅಂಥೇಳು ಹೊಸಪೇಟೆ ಆ ಕಡೆಗೆಲ್ಲ ಗಂಗಾವತಿ ಕಂಪ್ಲಿ ಈ ಕಡೆಲ್ಲಾ ಸ್ವಲ್ಪ ಫ್ಯಾಕ್ಟ್ರಿ ಜಾಸ್ತಿ ಇದ್ದಾವೆ ರೈಸ್ ಮಿಲ್ಗಳೆ ಯಾಕೆ ಅಂತಂದ್ರೆ ಈ ಬೆಳಿತಾರೆ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಡೆ ಅಣೆಕಟ್ಟು ಇದೆ ಅಂದರೆ ಡ್ಯಾಮ್ ಇದೆ ಡ್ಯಾಮ್ ಮುಖಾಂತ್ರ ಅಷ್ಟು ನೀರು ಸಪ್ಲೈ ಆಗ್ತದೆ ಜನರಿಗೆ ಹಾಗಾಗಿ ಕಾಲುವೆಗಳು ಹರಿತವೆ ಅದ್ರ ತ್ರೂ ಸ್ವಲ್ಪ ನೀರೆಲ್ಲ ತೊಗೊಳ್ತಾರೆ ಜನ ಮಳೆ ಬಂದ್ರಂತೂ ಕಂಪಲ್ಸರಿ ಅದು ಇದ್ದೇ ಇರುತ್ತೆ ಎಲ್ರಿಗೂ ಅನುಕೂಲಗಳು ಇನ್ನು ಕೆಲವು ಕಡೆ ನೀರು ಪಾಪ ಬೋರಿನ ಮೇಲೆ ಡಿಪೆಂಡ್ ಆಗಿರತಕ್ಕಂಥೋರು ಇದ್ದಾರೆ ಯಾಕೆಂದ್ರೆ ಮೇಲುಗಡೆ ಸ್ವಲ್ಪ ಪ್ರದೇಶಕ್ಕೆ ಬಂದಾಗ ಒಣ ಪ್ರದೇಶಗಳು ಅಂತಾರಲ್ಲ ಆ ಥರ ಬಂದಾಗ ಅಲ್ಲಿನ ನೀರಾವರಿ ಮೇಲೆ ಡಿಪೆಂಡ್ ಆಗ್ತಾರೆ ಅಂದ್ರೆ ನೀರಾವರಿ ಅಂದರೆ ಬೋರ್ ಆ ಬೋರಲ್ಲಿ ಪಾಪ ಸ್ಟಾಕ್ ಮಾಡಿಟ್ಕೊಂಡು ಕರೆಂಟಿನ ವ್ಯವಸ್ಥೆ ಒಂದು ಅದು ಎಲ್ಲ ನೋಡ್ಕೊಂಡಾಗ ಪಾಪ ರಾತ್ರಿಯೇ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ರಾತ್ರಿ ಹೊತ್ನಲ್ಲಿ ಯಾರೂ ಹೊಲದಲ್ಲಿ ಇರೋಲ್ಲ ಬೆಳೆ ಅಂತೂ ಚೆನ್ನಾಗಿ ಬೆಳಿತಾರೆ ಆದ್ರೆ ತರಕಾರಿಗಳು ಅವೆಲ್ಲ ಸ್ವಲ್ಪ ಅದೇ ನೀರಾ ಇದು ಡೇ ಬೋರಿನ ಮೇಲೆ ಡಿಪೆಂಡಾಗಿ ಬೆಳಿತಾರೆ ಇನ್ನು ಭತ್ತ ಅವೆಲ್ಲ ಅಂತೂ ಕಾಲುವೆ ನೀರು ಅಂದ್ರೆ ಸಿಹಿ ನೀರಿನ ಮೇಲೆ ಆಧಾರದ ಮೇಲೆಯೇ ಬೆಳಿಯಿತು ಇನ್ನು ಬರ್ತಾ ಬರ್ತಾ ನೋಡ್ತಾ ಹೋದರೆ ಈ ನಾವು ಚಿಕ್ಕ ಚಿಕ್ದಾಗಿ ಬೆಳೀಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಗದಲ್ಲಿರೋರು ಕೂಡ ಸಾಕಷ್ಟು ಬೆಳ್ಕೊಳೋರು ಇದ್ದಾರೆ ಬೆಳ್ಕೋಬಹುದು ಕೂಡ ಮನೆ ಬೋರುಗಳಾದರೆ ಬೇರೆ ಇರ್ತಾವೆ ಅದು ಇದರದು ಕೃಷಿ ಬೋರುಗಳು ಬೇರೆ ಥರ ಇರ್ತಾವೆ ನೀರಿನ ವ್ಯವಸ್ಥೆ ಸ್ವಲ್ಪ ಬಿಸಿಲುಗಾಲದಲ್ಲಿ ಕಷ್ಟ ಆದ್ರೂ ವರ್ಷಕ್ಕೆ ಎರಡು ಸರಿ ಬೆಳೆಯನ್ನಂತೂ ಹಂಡ್ರೆ ಪರ್ಸೆಂಟ್ ತೊಗೋಬೋದು ಕರೆಂಟಿನ ವ್ಯವಸ್ಥೆ ಸರಿ ಇರಬೇಕಷ್ಟೇ ಇನ್ನು ಅದು ಬಿಟ್ರೆ ನೀರಿನ ಇದು ಏನು ಕೃಷಿ ಒಳಗೆ ಬಾ ಆಲ್ ಮೋಸ್ಟ್ ಆಲ್ ಬರೋದು ಇದು ಕಬ್ಬು ಬೆಳಿತಾರೆ ಕಬ್ಬು ಸಕ್ಕರೆ ಅಂತೂ ಬೇಕೇ ಬೇಕು ಕ ಬೆಲ್ಲ ಸಕ್ರೆ ಇವನ್ನ ಬಾಳೆದೆಲೆ ಈ ಹಂಪಿ ಕಡೆ ಎಲ್ಲ ಹೋದಾಗ ಸ್ವಲ್ಪ ಬಾಳೆದೆಲೆ ಕ ಇದು ಬಾಳೆದು ಏನದು ಕಬ್ಬು ಅವನ್ನು ಸ್ವಲ್ಪ ಬೆಳಿತಾರೆ ಸ್ವಲ್ಪ ಏನು ಜಾಸ್ತಿಯೇ ಬೆಳಿತಾರೆ ಚೆನ್ನಾಗಿದೆ ನಮ್ಮ ಕಡೆ ಬೆಳೆ ಮಾತ್ರ ಮತ್ತೆ ನೀರಿನ ವ್ಯವಸ್ಥೆ ಅಂತೂ ಇದು ಈ ರೀತಿ ಇದ್ರೆ ಮಾತ್ರ ನೀರನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳಿ ನಾನು ಅಂತೀನಿ ಯಾಕೆಂತಂದ್ರೆ ಆ ನೀರಾವರಿ ಅನ್ನೋದು ಏನಿದೆ ಅಲ್ಲ ಅದು ಎಷ್ಟು ಅವಶ್ಯಕತೆ ಅಂದರೆ ಆ ಗಿಡಗಳಿಗೆ ಅದು ಒಂದು ಆಹಾರ ಇದ್ದಾಗೆ ಯಾವುದು ನೀರು ಅಂತಕ್ಕಂಥದ್ದು ಅದು ಇಲ್ಲ ಅಂದರೆ ಬೆಳೆಯೋದು ಭಾಳಷ್ಟು ಕಷ್ಟ ಆಗ್ತದೆ ಜನರಿಗೆ ಇನ್ನು ಬೆಳೆಯೊಳಗೇನು ಬಂದಾಗ ನಾವು ಏನಾದರು ಬೆಳೆಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರೆ ಬೆಳೆಬಹುದು ಆದರೆ ಅದು ಧೈರ್ಯವಾಗಿ ಬೀಜದ ಮೇಲೆ ಮ ಡಿಪೆಂಡ್ ಆಗಿರ್ತೀವಿ ನಾವು ಮುಗೀತದಲ್ಲ